ಹಲೋ ಯಾವ ತರಕಾರಿ ಇದೆಪ್ಪ ನಿಮ್ಮ ಅಂಗ್ಡಿಲ್ಲಿ

ಯಾವ್ಯಾವು ಏನೇನು ರೇಟಿದೆ ಹಾಂ ಹೌದಾ ಏನು ರೇಟ್ ಬಿಡ್ರೋ ಹೆಚ್ ಕಡಿಮೆ ಮಾಡಿ ಒಂದು ಎರಡು ಎರಡು ಕಿಲೋ ಹಾಕಿ

ಹಾಂ ನೋಡು ಒಂದು ಎರಡು ರುಪ ಕಮ್ಮಿ ಮಾಡಿ ಎಲ್ಲ ಒಂದು ಎರಡು ಎರಡು ಕಿಲೋ ಹಾಕುಪಾ ಹಾಂ ಹಾಂ ಆಯಿತು ಇಲ್ಲ ಇನ್ನೂ ಬೇರೆ ಐಟಮ್ಸ್ ಏನಿದೆಪ್ಪ ಮೂಲಂಗಿ ಏನು ರೇಟಿದೆ ಮೂಲಂಗಿ ಟೊಂಟಿ ರುಪೀಸಾ ಜಾಸ್ತಿ ಆಯಿತಲ್ಲ ಸ್ವಲ್ಪ ಒಂದು ಎರಡು ಮೂರು ರುಪಾ ಕಮ್ಮಿ ಮಾಡ್ಕೋ ಹೂಕೋಸು ಇದೆಯಾ ನಿನ್ನ ಹತ್ತಿರ ಹೂಕೋಸು ಹೂಕೋಸು ಏನು ದರಪ್ಪ ಏನು ದರ ಹೂಕೋಸು ಇಪ್ಪತ್ತಾ ಅಪ್ಪ ಹದಿನೈದು ರೂಪಾಯಿ ಮಾಡಿ ಒಂದು ಐದು ರುಪಾ ಕಮ್ಮಿ ಮಾಡಿ ಹಾಕ್ ರೀ ಒಂದು ಎರಡು ಎರಡು ಹಾಕ್ ರೀ ಅದರಲ್ಲಿ ಆಂ ಹಾಂ ಹಾಂ ಆಯ್ತು ಆಯಿತು ಹಾಂ ಇಡಲೇನಪ್ಪ ಹಾಂ ಕಳ್ಸಿ ಎಲ್ಲ ಕಳ್ಸಿ